ನಾಲ್ಕು ಅಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತ ಐದು ಹದಿನಾಲ್ಕು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಏಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಒಂದು ಹದಿನಾರು ಮೇ ಎರಡು ಸಾವಿರದ ಇಪ್ಪತ್ತ ಒಂದು ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತ ಮೂರು